ನಮ್ಮ ಜಿಲ್ಲೆಯಲ್ಲಿ ಸುಮಾರು ಡ್ಯಾನ್ಸ್ ಅಕಾಡೆಮಿಗಳು ಅಂತ ಎಲ್ಲ ಇದೆ ಎಲ್ಲರು ಉತ್ತಮ ಪ್ರದರ್ಶನನ್ನು ಪ್ರತಿ ಬಾರಿನೂ ಕೊಡ್ತನೇ ಇರ್ತಾರೆ ಆಮೇಲೆ ಸಾಕಷ್ಟು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ ಆದರೂ ಎಲ್ಲಾದ್ರಲ್ಲು ಒಂದು ಮೇಲುಗೈ ಅಂತ ಸಾಧ್ಸೋದು ಅಂತ ಹೇಳೋದಾದ್ರೆ ಡೈಮೆಂಡ್ ಡ್ಯಾನ್ಸ್ ಝೋನ್ ಅಂತ ಇದೆ ಅಥವಾ ಡಿ ಡ್ಯಾನ್ಸ್ ಝೋನ್ ಅಂತಂದು ಹೇಳ್ತಾರೆ ಅದು ಗ್ರೂಪ್ದಲ್ಲಿ ಅವರು ಬಹು ಉತ್ತಮವಾಗಿ ತಮ್ಮ ನೃತ್ಯ ಕಲಾಪ್ರದರ್ಶನವನ್ನು ಎಲ್ಲ ಕ್ರಾರ್ಯಕ್ರಮದಲ್ಲೂ ಕೊಟ್ಟು ಪ್ರತಿ ಸಾರಿ ಕೂಡ ಫಸ್ಟ್ ಪ್ರೈಝ್ನ ಗೆಲ್ಲೋದು ಅದೇ ತಂಡನೇ ಅವ್ರನ್ನು ನೋಡಿ ಖಂಡಿತವಾಗಲೂ ನಮಗೆ ಖುಷಿಯಾಗಿ ನಾವೂ ಕೂಡ ಅವ್ರ ಒಂದು ಗುಂಪಲ್ಲಿ ಇರಬೇಕು ಅಂತ ಅನ್ನಿಸುತ್ತೆ ಹಾಗೂ ನಾನು ನೃತ್ಯ ವಿಭಾಗದಲ್ಲಿ ಇರೋದರಿಂದ ಖಂಡಿತವಾಗ್ಲೂ ಎಲ್ಲರಿಗೂ ನಾನು ಪ್ರೋತ್ಸಾಹಿಸ್ತಾ ಇರ್ತೇನೆ ಯಾಕಂದರೆ ಈ ನೃತ್ಯ ಮಾಡೋದರಿಂದ ಸಾಕಷ್ಟು ನಮಗೆ ಒಂದು ರಿಲೀಫ್ ಸಿಗುತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ ಖುಷಿ ಸಿಗುತ್ತೆ ಮನಸ್ಸಿಗೆ ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತನೇ ಇರ್ತೀನಿ